ಹಲೋ ಗುನ್ನ ಹೇಳ ಏನು ಮಾಡೋ ಹತ್ತಿ ನಾನೂ ಕುಂತೀನಿ ಏನು ನಿನ್ನ ಊಟ ಊಟ ಮಾಡಿದ್ದಿಲ್ವ ಅಂದೆ ನನ್ನದು ಮಾಡಬೇಕು ಎಲ್ಲಿ ಮನೆ ಹತ್ರ ಏನಾದ್ರು ಮನೆ ಖಾಲಿ ಇದ್ದಾವೇನು ಹ್ಞೂ ಕೇಳಿ ನೋಡು ಖಾಲಿ ಇದ್ದರೆ ನಮಗೆ ಒಂದು ಮನೆ ಬೇಕಿತ್ತು ಮತ್ತೆ ಸೈಟ್ಸ್ ಏನಾದ್ರೂ ಇದ್ರೆ ಹೇಳ ಜಾಗ ಏನು ಇದ್ರೆ ರೆಂಟಿಗೆ ತೊಗೋತೀವಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಎಷ್ಟಕ್ಕೆ ಎಷ್ಟಕ್ಕೆ ರೆಂಟ್ ಮಾಡ್ಬೋದು ಅವರು ಸೇಲ್ ಮಾಡ್ಬೋದು

ಹ್ಞೂ ಹ್ಞೂ ನೀರು ಫೆಸಿಲಿಟೀಸ ಮತ್ತು ರೋಡೆಲ್ಲ ಕರೆಕ್ಟ್ ಇದ್ದಾವಾ ಅಲ್ಲೆಲ್ಲ ಹ್ಞೂ ಹ್ಞೂ ಹ್ಞೂ

ಹ್ಞೂ ಹ್ಞೂ ಮತ್ತೆ ಬಾತ್ರೂಮ್ಸೆಲ್ಲ ನೈಬರ್ಸೆಲ್ಲ ಕರೆಕ್ಟಾಗಿ ಇದ್ದೀರಲ್ವ ಏನು ಜಗಳ ಅವೇನೂ ಇರು ಇಲ್ವಲ್ಲ ಮನೆ ಕಡೆಯೆಲ್ಲ ಕರೆಕ್ಟಾಗೇ ಐತಿ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಮತ್ತೆ ಏನಾದ್ರೂ ಇದ್ದರೆ ಹೇಳ ನೆಕ್ಸ್ಟ್ ಟೈಮ್ ಕಾಲ್ ಮಾಡು ನನಗೆ ಓಕೆ ಬಾಯ್ ಹ್ಞೂ ಹ್ಞೂ ಓಕೆ ಬಾಯ್

ಹಾಂ ಓಕೆ ಬಾಯ್ ಬಾಯ್